ನವಜಾತ ಶಿಶುಗಳ ಆರೈಕೆಯು ತುಂಬ ಜಾಗರೂಕತೆಯಿಂದ ಮಾಡಬೇಕಾಗುತ್ತದೆ ಏಕೆಂದರೆ ಅವುಗಳ ದೇಹವು ತುಂಬ ಮೃದುವಾಗಿರುತ್ತದೆ ಹಾಗಾಗಿ ಅವುಗಳನ್ನು ಆದಷ್ಟು ನಾವು ಕಣ್ಣಿನಲ್ಲಿ ಕಾಪಾಡಿಕೊಂಡು ಇರಬೇಕಾಗುತ್ತದೆ ಅದಕ್ಕೆ ಆಹಾರ ಮೇನ್ ಆಗಿ ಬೇಕಾಗಿರುವಂಥದ್ದು ತಾಯಿಯ ಎದೆಹಾಲು ಆರು ತಿಂಗಳಿನವರೆಗೆ ತಾಯಿಯ ಎದೆಹಾಲನ್ನೇ ಕೊಡಬೇಕಾಗುತ್ತದೆ ಅದನಂತರ ಅದಕ್ಕೆ ಮಧ್ಯದಲ್ಲಿ ಈ ಧಾನ್ಯಗಳ ಮಿಶ್ರಣ ಏನಿರುತ್ತದೆ ಅದನ್ನು ನುಣ್ಣಗೆ ಮಾಡಿ ಅದಕ್ಕೆ ನೀರನ್ನು ಬೆರಸಿ ಅದನ್ನು ಕೊಡ್ತಾರೆ ಅದಾದ ಮೇಲೆ ಅದು ಏನಾದರೂ ಬಯಸಿದರೆ ತಿಂಡಿಯನ್ನು ಅದು ಹೆಚ್ಚಾಗಿ ಅದರ ಹೊಟ್ಟೆಯಲ್ಲಿ ಅಥವಾ ಅದರ ಏನು ಜೀರ್ಣಾಂಗ ವ್ಯವಸ್ಥೆ ಅಷ್ಟೊಂದು ಇರೋದಿಲ್ಲ ಹಾಗಾಗಿ ಅದಕ್ಕೆ ಬೇಗ ಜೀರ್ಣ ಆಗಿ ಆಗುವಂತಹ ಆಹಾರವನ್ನೇ ಕೊಡಬೇಕಾಗುತ್ತದೆ ಆಮೇಲೆ ಮಕ್ಕಳನ್ನು ತುಂಬ ಜಾಗ್ರತೆಯಿಂದ ನೋಡಿಕೊಳ್ಳಬೇಕಾಗುತ್ತದೆ ಅವುಗಳು ಏನು ತಿಂತವೆ ಹೇಗೆ ಇರ್ತವೆ ಹಾಗೆ ಅವುಗಳು ಕೆಳಗೆ ಬೀಳದ ಹಾಗೆ ಅವುಗಳನ್ನು ಜೋಪಾನವಾಗಿ ನೋಡಿಕೊಳ್ಬೇಬೇಕಾಗ್ತದೆ